ನನ್ನ ಹೆಸರು ಲಕ್ಷ್ಮಿ ನಾನು ಹನೂರಿನವಳು ಹನೂರಿನಲ್ಲಿರುವ ಕ್ರಿಸ್ತರಾಜ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಓದಿದ್ದು ಒಂದರಿಂದ ಹತ್ತನೇ ತರಗತಿಯವರೆಗೂ ನಾನು ಅಲ್ಲೇ ಓದಿದ್ದು ಆ ಸಮಯದಲ್ಲಿ ಶಾಲಾ ಶೈಕ್ಷಣಿಕ ಪ್ರವಾಸ ಕ್ಕೆ ಹೋಗಿ ಹೋಗಿರುವ ನೆನಪುಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ನಾನು ಒಂದರಿಂದ ಏಳನೇ ತರಗತಿಯನ್ನು ಪ್ರಾಥಮಿಕ ಶಾಲೆಯನ್ನು ಮುಗಿಸಿ ಹಿರಿಯ ಪ್ರಾಥಮಿ ಹಿರಿಯ ಶಾ ಹೈಸ್ಕೂಲಿಗೆ ಸೇರಿದಾಗ ಐಸ್ಕೂಲಿನಲ್ಲಿರುವ ಪ್ರ ಟೂ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ದರು ಅದು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದಾಗ ಕರ್ಕೊಂಡು ಹೋಗಿದ್ದು ಅವಾಗ ನಮ್ಮ ತರಗತಿಯ ಹತ್ತನೇ ತರಗತಿಯ ನನ್ನ ಗೆಳೆಯ ಗೆಳತಿಯರು ಎಲ್ಲರೂ ಹತ್ತನೇ ತರಗತಿಯ ಮಕ್ಕಳೆಲ್ಲರೂ ಹೋಗಿದ್ದೆವು ಮೈಸೂರು ತಲಕಾಡು ನಂಜನಗೂಡು ಇನ್ನು ಮುಂತಾದ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ರು ನಾವು ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ನಮ್ಮ ಟೀಚರ್ಸ್ಗಳು ಎಲ್ಲರೂ ಸೇರಿ ಒಂದು ಬಸ್ ಜನ ಒಂದು ಬಸ್ ಮಕ್ಕಳೆಲ್ಲರೂ ಹೋಗಿದ್ದೆವು ಮೈಸೂರು ಮೈಸೂರಿನಲ್ಲಿದೆ ಮೈಸೂರು ಅರಮನೆ ಕಬ್ಬನ್ ಪಾರ್ಕ ಲಾಲ್ಬಾಗು ಝೂ ಗಾಡು ಝೂ ಗಾಡು ಇನ್ನೂ ಮುಂತಾದ ಸ್ಥಳಗಳಲ್ಲಿ ಮೈಸೂರಿನಲ್ಲಿ ಬೆಳಗ್ಗಿಂದ ಬೆಳಗ್ಗಿನ ಹನೂರಿನಿಂದ ಬೆಳಗ್ಗಿನ ಜಾವ ನಾಲ್ಕು ಗಂಟೆಗೆ ಬಸ್ಸು ಹೊರಟಿತು ಅಲ್ಲಿಂದ ಮೈಸೂರಿಗೆ ಬಂದು ಇಳಿದೆವು ಮೈಸೂರಿನಿಂದ ಫಸ್ಟು ಮೈಸೂರಿನ ಅರಮನೆಗೆ ಹೋದೆವು ಮೈಸೂರಿನ ಅರಮನೆ ಒಳಗಡೆಯೆಲ್ಲ ಪ್ರವೇಶ ಮಾಡಿ ಮೈಸೂರು ಅರಮನೆ ಎಲ್ಲನೂ ಸುತ್ತಾಡ್ಕೊಂಡು ಬಂದು ಕಬ್ಬನ್ ಪಾರ್ಕಿಗೆ ಲಾಲ್ಬಾಗಿಗೆ ನಂತರ ಝೂ ಗಾಡಿಗೆ ಹೋಗಿದ್ದೆವು ಮಧ್ಯಾಹ್ನದ ಹೊತ್ತಿಗೆ ಝೂ ಗಾಡಿಗೆ ಬಂದೆವು ಝೂ ಗಾಡಿನಲ್ಲಿರುವ ಪ್ರಾಣಿಗಳನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಜಿರಾಫೆ ಹುಲಿ ಚಿರತೆ ಎಲ್ಲನೂ ನೋಡಿ ತುಂಬ ಖುಷಿಯಾಯಿತು ಆ ಆ ಸಮಯದಲ್ಲಿ ನಮಗೆ ಅದೇ ಒಂದು ದೊಡ್ಡ ಆ ಪ್ರಾಣಿಗಳನ್ನ ನೋಡೋಕೆ ತುಂಬ ಇಷ್ಟ ಆಗ್ತಾಯಿತ್ತು ಪ್ರಾಣಿಗಳನ್ನು ನೋಡಿ ತುಂಬ ಭಯಪಟ್ಟೆವು ಅದರ ಜೊತೆಗೆ ಖುಷಿಯೂ ಆಯಿತು ಟೀಚರ್ಸ್ಗಳೆಲ್ಲರೂ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಎಲ್ಲ ಜಾಗಗಳನ್ನ ತೋರಿಸ್ಕೊಂಡು ಬಂದರು ಅಲ್ಲಿಂದ ನಂತರ ತಲಕಾಡಿಗೆ ಬಂದೆವು ತಲಕಾಡಿನಲ್ಲಿ ನೀರಿನಲ್ಲಿ ಆಟ ಆಡೋಕೆ ಬಿಟ್ಟರು ನೀರಿನಲ್ಲಿ ಕಾ ನದಿಯಲ್ಲಿ ಎಲ್ಲರೂ ಇಳಿದು ಎಲ್ಲರೂ ಆಟ ಹುಡುಗರುಗಳೆಲ್ಲ ಈಜು ಈಜು ಹೊಡ್ಕೊಂಡು ಚೆನ್ನಾಗಿ ಆಟಗಳು ಆಡಿದ್ರು ನಾವೆಲ್ಲ ನೀರಿನ ಮಧ್ಯದಲ್ಲಿ ಕಾಲು ಹಾಕೊಂಡು ಆಟಡ್ಗಳ್ನ ಆಟಗಳನ್ನ ಆಡ್ತಾಯಿದ್ದೆವು ರ ಅದು ಒಂಥರ ಚೆನ್ನಾಗಿತ್ತು ಖುಷಿಯಾಗಿತ್ತು ಫ್ರೆಂಡ್ಸ್ಗಳೆಲ್ಲ ಸೇರಿ ನಾವು ನಾಲ್ಕೈದು ಜನ ಫ್ರೆಂಡ್ಸು ಒಬರನ್ನ ಬಿಟ್ಟು ಒಬ್ಬರನ್ನ ಇರ್ತಾ ಇರಲಿಲ್ಲ ನಾಲ್ಕೈದು ಸೀಟು ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಆಟ ಆಡಿಕೊಂಡು ಒಟ್ಟಿಗೆ ತಿಂದ್ಕೊಂಡು ಬರ್ತಾಯಿದ್ವಿ ಟೀಚರ್ಸ್ಗಳೆಲ್ಲ ನಮ್ಮನ್ನ ನೋಡಿ ತುಂಬ ಖುಷಿ ಪಟ್ಟರು ಇವರು ಐದು ಜನರೂ ಬೇರೆ ಆಗ್ತಾಯಿಲ್ವಲ್ಲ ಒಂದೇ ಒಟ್ಟಿಗೆ ಇದ್ದವರಲ್ಲಾ ಇವ್ರನ್ನ ಬೇರೆ ಮಾಡಬೇಕು ಅಂತಹ ಅವರು ಸುಮಾರು ಬೇರೆ ಮಾಡೋಣ ನೋಡೋಣ ಅಂದ್ಕೊಂಡು ತುಂಬ ಕೀಟ್ಲೆಗಳನ್ನ ಮಾಡಿದ್ರು ಆದರೂ ನಾವು ಬೇರೆ ಆಗಲಿಲ್ಲ ನಾವು ಐದು ಜನ ಫ್ರೆಂಡ್ಸು ಒಂದೇ ಅಂತ ಸಾರಿದ್ವಿ ಅದೇ ರೀತಿ ಐದು ಜನರೂ ಒಟ್ಟಿಗೆ ಇದ್ವಿ ಒಟ್ಟಿಗೆ ಇರ್ತಾ ಇದ್ದೀವಿ ಒಟ್ಟಿಗೇನು ಇದ್ದೀವಿ ಈಗಲೂ ಒಟ್ಟಿಗೆ ಟಚ್ಚಲ್ಲಿ ಇದ್ದೀವಿ ಚೆನ್ನಾಗಿ ಇತ್ತು ಆ ಬಾಲ್ಯದ ನೆನಪುಗಳಂತೂ ತುಂಬ ಖುಷಿಯಾಯಿತು ಆ ಟೈಮಲ್ಲಿ ನಮಗೆ ಅದೇ ಒಂದು ದೊಡ್ಡ ಹಬ್ಬ ಆಗಿತ್ತು ಆ ಥರ ಸಿಚು ಸಿಚುವೇಶನ್ನಿತ್ತು ಎಲ್ಲನೂ ಚೆನ್ನಾಗಿ ಪ್ರವಾಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಂಜನಗೂಡಿಗೆ ಬಂದ್ವಿ ನಂಜನಗೂಡಿಂದ ನಂಜುಂಡೇಶ್ವರನ ದರ್ಶನ ಪಡೆದು ಅಲ್ಲೂ ಸ್ವಲ್ಪ ನೀರಿನಲ್ಲಿ ಆಟ ನೀರಿನಲ್ಲಿ ಆಟ ಆಡೋಕೆ ಬಿಡಲಿಲ್ಲ ನೀರನ್ನೆಲ್ಲ ನೋಡಿಕೊಂಡು ಆ ಥರ ಎಲ್ಲ ಮೆಟ್ಲ ಹತ್ರ ಎಲ್ಲ ಕೂತ್ಕೊಂಡು ದೇವಸ್ಥಾನ ದರ್ಶನ ಮಾಡಿಕೊಂಡು ಅಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ತಿಂದ್ಕೊಂಡು ಎಲ್ಲ ಮುಗಿಸ್ಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ಹನೂರಿಗೆ ಬಂದು ಸೇರಿದ್ವಿ ತುಂಬ ಖುಷಿಯಾಯಿತು ಎಲ್ಲರೂ ಅವ್ರವ್ರ ಮನೆಗಳಿಗೆ ಓದು ಹೋದ್ರು ಆದರೆ ತುಂಬ ಖುಷಿಯಾಯಿತು ಅದೊಂದು ದಿನ ಅಂತೂ ತುಂಬ ಉಲ್ಲಾಸದಿಂದ ಸಂತೋಷದಿಂದ ನಾವೆಲ್ಲರೂ ಪ್ರವಾಸದ ಪ್ರವಾಸಕ್ಕೆ ಹೋಗಿದ್ದು ಬಂದಿದ್ದು ತುಂಬ ಖುಷಿಯಾಯಿತು ಸಂತೋಷದಿಂದ ಇದ್ವಿ ಈ ಆ ಬಾಲ್ಯದ ನೆನಪುಗಳನ್ನಂತೂ ಮರೆಯೋಕೆ ಆಗ್ತಾಯಿಲ್ಲ ಮರೆಯೋಕೆ ಆಗೋದೂ ಇಲ್ಲ ಅದನ್ನ ಈಗಲೂ ನೆನೆಸಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಥರ ಅಲ್ಲಿಂದ ನೆಕ್ಸ್ಟು ಅಲ್ಲಿಂದ ಮುಂದೆ ಕಾಲೇಜು ಪ್ರವಾಸದಲ್ಲಿ ನಾವು ಡಿಗ್ರಿಯಲ್ಲಿ ಓದುತ್ತಿದ್ದಾಗ ಡಿಗ್ರಿ ಓದ್ತಾಯಿದ್ದಾಗ ನಮ್ಮನ್ನು ಒಂದು ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ರು ಅದು ಬಾಂಬೆ ಸೈಡು ಬಾಂಬೆ ಗುಜರಾತ್ ಸೈಡು ನಮಗೆ ತುಂಬ ದೂರ ನಮ್ಮನೇಲಿ ಕಳ್ಸೋಲ್ಲ ಒಪ್ಪಲ್ಲ ಅಷ್ಟು ತುಂಬ ದೂರ ಹಿಂದಿ ಭಾಷೆ ಗೊತ್ತಿಲ್ಲ ಆ ಜಾಗಗಳಿಗೆ ಹೋಗಿ ಏನು ಮಾಡೋದು ಎತ್ತ ಮಾಡೋದು ಅಂತ ನಮ್ಮನೆಯಲ್ಲೆಲ್ಲ ಕಳಿಸೋಕೆ ಒಪ್ತಲೇ ಇರಲಿಲ್ಲ ಗಲಾಟೆ ಮಾಡಿ ಹಠ ಮಾಡಿ ಊಟ ತಿಂಡಿಯೆಲ್ಲ ಬಿಟ್ಟು ನಾವು ಜಗಳ ಮಾಡ್ತಾಯಿದ್ವಿ ನಾವು ಟೂರ್ಗೆ ಹೋಗ್ಲೇಬೇಕು ಆ ಪ್ಲೇಸ್ಗಳೆಲ್ಲ ತುಂಬ ಚೆನ್ನಾಗಿದೆ ಕಾಲೇಜಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ದಾರೆ ನಾನೊಬ್ಬಳೆ ಹೋಗ್ತಾ ಇಲ್ಲ ನನ್ನೂ ಕಳಿಸಿ ಕಳಿಸಿ ಅಂತ ಗಲಾಟೆ ಮಾಡಿ ಜಗಳ ಮಾಡಿ ಊಟ ತಿಂಡಿಯೆಲ್ಲ ಬಿಟ್ಟು ಗಲಾಟೆ ಮಾಡಿದ್ದಕ್ಕೋಸ್ಕರ ನಮ್ಮನ್ನು ಕಳಿಸಿದ್ರು ಹತ್ತು ದಿವಸ ಟೂರು ಹತ್ತು ದಿವಸ ಹೋಗಿದ್ವಿ ಹತ್ತು ದಿವಸ ಟೂರಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲ ಪ್ಲೇಸ್ಗಳನ್ನು ನೋಡ್ಕೊಂಡು ಬಂದ್ವಿ ಆವತ್ತು ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಕೊಳ್ಳ ನಾನು ಓದಿದ್ದು ಕೊಳ್ಳ ಕ ಕಾಲೇಜೆಲ್ಲ ಓದಿದ್ದು ಕೊಳ್ಳೇಗಾಲದಲ್ಲಿ ಅಂದರೆ ನಾವು ನಾವು ಕೊಳ್ಳೇಗಾಲದಿಂದನೇ ಹೊರಟಿದ್ದು ಕೊಳ್ಳೇಗಾಲದಲ್ಲಿ ನಾಲ್ಕು ಮೂವತ್ತಕ್ಕೆ ಬಸ್ ಬಿಟ್ವಿ ಅಲ್ಲಿಂದ ಬಂದು ಬಸ್ಸಿಂದ ಬೆಂಗ್ಳೂರಿಗೆ ಹೋಗಿ ಸೇರಿದ್ವಿ ಬೆಂಗ್ಳೂರು ರೈಲ್ವೇ ಟೇಷನ್ಗೆ ಹೋದ್ವಿ ರೈಲ್ವೇ ಟೇಷನಿಂದ ನಾವು ಗುಜರಾತ್ಗೆ ಹೋಗಿ ಸೇರಿದ್ವಿ ಗುಜರಾತಿನ ಅಹಮ ಅಹಮದಾಬಾದ್ಗೆ ಹೋದ್ವಿ ಈ ಎರಡು ದಿನಗಳ ಕಾಲ ಟ್ರೈನಲ್ಲೇ ಕಾಲ ಕಳೆದ್ವಿ ನಾವು ಇಲ್ಲಿಂದ ಸ್ವಲ್ಪ ಟೀಚರ್ಸ್ಗಳೆಲ್ಲ ಸೇರಿ ಊಟ ತಿಂಡಿಗೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿ ಚಪಾತಿಗಳನ್ನ ಸ್ವಲ್ಪ ಮಾಡ್ಕೊಂಡಿದ್ವಿ ಮನೆಗಳಿಂದ ಚಪಾತಿಗಳು ಬಾತ್ಗಳು ತಿಂಡಿಗಳು ಮಿಕ್ಸ್ಚರ್ಗಳು ಬಿಸ್ಕಿಟ್ಗಳು ಈ ಥರ ಕುರುಕಲು ತಿಂಡಿಗಳೆಲ್ಲ ತಗೊಂಡಿದ್ವಿ ಟ್ರೈನಲ್ಲಿ ಎರಡು ದಿವಸ ಕುರುಕಲು ತಿಂಡಿಗಳೇ ಆಯಿತು ಚಪಾ ಅದರ ಜೊತೆಗೆ ಊಟ ತಿಂಡಿ ಟೈಮಲ್ಲಿ ಚಪಾತಿಗಳನ್ನ ತಿಂದ್ಕೊಳ್ತಾ ಇದ್ವಿ ಬಾಕಿ ಟೈಮಲ್ಲಿ ಕುರುಕಲು ತಿಂಡಿಗಳನ್ನೆಲ್ಲ ತಿಂದ್ಕೊಂಡು ಎರಡು ದಿನಗಳ ಕಾಲ ರೈಲಿನಲ್ಲಿ ಪ್ರಯಾಣ ಮಾಡಿದ್ವಿ ತುಂಬ ಖುಷಿಯಾಯಿತು ಟ್ರೈನಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ತಾ ಇದ್ವಿ ಒಟ್ಟಿಗೆ ಆಟಗಳನ್ನ ಆಡ್ತಾಯಿದ್ವಿ ಅಂತ್ಯಾಕ್ಷರಿ ಆಡ್ತಾಯಿದ್ವಿ ಟೀಚರ್ಸ್ಗಳು ನಾವು ಮಕ್ಕಳು ಎಲ್ಲರೂ ಸೇರಿಕೊಂಡು ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಅಂತ್ಯಾಕ್ಷರಿ ಆಡಿಕೊಂಡು ಆಟಗಳು ಆಡಿಕೊಂಡು ತುಂಬ ಖುಷಿಯಾಗಿ ಎರಡು ದಿನ ಟ್ರೈನಲ್ಲೇ ಕಳೆದು ಕಳೆದವು ಮಾರನೇ ದಿವಸ ನಾವು ಅಹಮದಾಬಾದ್ಗೆ ಬಂದು ಇಳಿದೆವು ಅಲ್ಲಿ ಒಂದು ಟು ಟೀಚರ್ಸ್ಗಳೆಲ್ಲ ಸೇರಿ ಒಂದು ರೂಮ್ ಮಾಡಿದ್ರು ರೂಮ್ಗೆ ಹೋದ್ವಿ ಅಲ್ಲೆಲ್ಲ ಫ್ರೆಶ್ ಆಗಿ ಅಹಮದಾಬಾದೆಲ್ಲ ಒಂದು ರೌಂಡ್ ಹೊಡೆದ್ವಿ ಅಲ್ಲಿಂದ ನೆಕ್ಸ್ಟು ಮಾರನೇ ದಿನ ಅಹಮ ಅಹಮದಬಾದಲ್ಲಿ ಕೆಲವು ಪ್ಲೇಸ್ಗಳಿತ್ತು ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ಅಜಂತಾ ಎಲ್ಲೋರಾ ಇದೆಯಲ್ಲ ಅದೇ ತರಹ ಪುರಾತನ ಕಾಲದ ದೇವಸ್ಥಾನಗಳೆಲ್ಲ ಇದ್ದವು ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ರು ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಅಲ್ಲಿಂದ ಆ ಒಂದು ದಿನಗಳ ಕಾಲ ಅದೇ ಪ್ರವಾಸ ಆಯಿತು ಆ ನಿಷ್ಕಳಂಕ ಮಹಾದೇವ ಸೂರ್ಯ ಟೆಂಪಲ್ಲು ಸೂರ್ಯ ಟೆಂಪಲ್ಲು ಆಮೇಲೆ ಅಲ್ಲಿಂದ ಬಂದು ನಾವು ಪೂರ್ವ ಬಂದರಿಗೆ ಬಂದ್ವಿ ಪೂರ್ವ ಬಂದರಿಗೆ ಬಂದು ಅಲ್ಲಿ ನಾವು ಗಾಂಧಿ ಹುಟ್ಟಿದ ಸ್ಥಳ ಗಾಂಧಿ ಹುಟ್ಟಿದ ಮನೆನ ನೋಡಿದ್ವಿ ಗಾಂಧಿ ಗಾಂಧಿ ತಾತ ಹುಟ್ಟಿದ ಊರಲ್ಲದೇ ಗಾಂಧಿ ತಾತ ಹುಟ್ಟಿದ ಮನೆನ ನೋಡಿದ್ವಿ ಅದಂತೂ ತುಂಬ ಸುಂದರವಾಗಿತ್ತು ಹಳೇ ಮನೆ ಆದರೂವೇ ಅವರು ಹುಟ್ಟಿದ ರೂಮು ಅವರ ಅಪ್ಪ ಅಮ್ಮ ಇದ್ದಿದ್ದ ಅಡುಗೆಮನೆ ವಾಸ ಮಾಡ್ತಿದ್ದ ಮನೆಯೆಲ್ಲ ತುಂಬ ಚೆನ್ನಾಗಿತ್ತು ಅದರಲ್ಲೇ ಪಕ್ಕದಲ್ಲಿ ಇನ್ನೂ ಉಳಿದ ಮನೆಗಳನ್ನೆಲ್ಲ ಒಡೆದಾಕಿ ಮ್ಯೂಸಿಯಮ್ ಥರ ಮಾಡಿದರು ಅದರಲ್ಲಿ ಗಾಂಧಿ ತಾತ ಉಪಯೋಗ್ಸ್ತಿದ್ದ ವಸ್ತುಗಳೆಲ್ಲ ಇದ್ದವು ಚರಕ ಇತ್ತು ಅವರು ಉಪಯೋಗಿಸ್ತಿದ್ದ ಬಟ್ಟೆಗಳಿದ್ದವು ಅವ್ರು ಉಪಯೋಗಿಸಿದ ಡೈರಿಗಳಿದ್ದವು ತುಂಬ ಪುರಾತನ ಕಾಲದ ಗಾಂಧಿ ತಾತ ಉಪಯೋಗಿಸ್ತಿದ್ದಂತಹ ಎಲ್ಲ ವಸ್ತುಗಳು ಅಲ್ಲಿ ಇತ್ತು ಗಾಂಧಿ ತಾತ ಇದ್ದಂತಹ ಗಾಂಧಿ ತಾತ ಸುತ್ತಿದ್ದಂಥ ಚರಕ ಕೂಡ ಅಲ್ಲೇ ಇತ್ತು ಅದನ್ನು ನಮಗೆ ನೋಡಿ ತುಂಬ ಖುಷಿಯಾಯಿತು ಅಲ್ಲಿ ಗಾಂಧಿ ತಾತ ಉಪಯೋಗಿಸ್ತಿದ್ದ ಚರಕದಿಂದ ದಾರಗಳೆಲ್ಲ ಬರ್ತಾಯಿದ್ದಿದ್ದೂ ಅದನ್ನೆಲ್ಲ ನಮಗೆ ನಮ್ಮ ಗುರುಗಳು ಎಲ್ಲ ತೋರಿಸ್ಕೊಟ್ರು ಈ ಥರ ಮಾಡ್ತಾಯಿದ್ರು ಗಾಂಧಿ ತಾತ ಚರಕ ಸುತ್ತಿ ಅವ್ರ ಬಟ್ಟೆನ ಅವರೇ ನೇಯ್ಕೊಳ್ತಾ ಇದ್ದರು ಅವ್ರ ಬಟ್ಟೆನ ಅವರೇ ತಯಾರ್ಸ್ಕೊಳ್ತಾ ಇದ್ದರು ಅಂತೆಲ್ಲ ಹೇಳಿದ್ರು ತುಂಬ ಖುಷಿಯಾಯಿತು ಅದೆಲ್ಲ ನೋಡಿ ಅಲ್ಲಿಂದ ಬಂದು ನಂತರ ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಆ ದೇವಸ್ಥಾನವೂ ತುಂಬ ಸುಂದರವಾಗಿತ್ತು ಸೋಮೇಶ್ವರ ದೇವಸ್ಥಾನ ಅಂತ ಅದ್ರಲ್ಲಿ ರಾತ್ರಿನಾಗ ಬಂದು ಇಳಿದ್ವಿ ಅಲ್ಲಿ ರಾತ್ರಿನಾಗ ಅಲ್ಲಿ ಸೂರ್ಯ ದೇವಸ್ಥಾನದ ಸೋಮೇಶ್ವರ ದೇವಸ್ಥಾನದ ಗೋಪುರದಲ್ಲಿ ಒಂದು ಲೇಸರ್ ಲೈಟ್ಗಳಿಂದ ಒಂದು ಪ್ರವಚನ ಕಂಡಂತೆ ಮಾಡಿದರು ಒಂದು ಕತೆ ಪುರಾಣಗಳನ್ನೆಲ್ಲ ತೋರ್ಸೋದು ಫುಲ್ಲು ಆ ಗೋಪುರ ಫುಲ್ಲು ಲೇಸರ್ ಲೈಟೇ ಬಿಟ್ಟರೆ ಆ ಸೋಮೇಶ್ವರ ದೇವಸ್ಥಾನದ ಪುರಾತನ ಕಾಲದ ಹಳೆಯ ಕತೆಗಳು ಅದು ಗೋಪುರ ಹೇಗಿತ್ತು ಯಾವ ರಾಜರ ಕಾಲದಲ್ಲಿತ್ತು ಯಾವ ಥರ ಇತ್ತು ಅಂತೆಲ್ಲ ಹೇಳಿ ತೋರ್ಸಿದ್ರು ಅದಂತೂ ನೋಡೋಕೆ ತುಂಬ ಸೂಪರಾಗಿತ್ತು ತುಂಬ ಚೆನ್ನಾಗಿತ್ತು ಆ ಲೇಸರ್ ಲೈಟ್ನ ಬೆಳಕಿನಿಂದ ಆ ವಿಗ್ರಹಗಳು ದೇವರುಗಳು ಫೋಟೋಗಳು ಎಲ್ಲ ಬರ್ತಾ ಇದ್ದಿದ್ದು ನೋಡಿ ತುಂಬ ಖುಷಿಯಾಯಿತು ನನಗೆ ಈ ಥರ ಒಂದು ದೇವಸ್ಥಾನ ಇತ್ತಲ್ಲ ಈ ಥರ ಒಂದು ದೇವ್ರ ದರ್ಶನ ಮಾಡಿದ್ದೆವಲ್ಲ ಈ ಥರ ನಾವು ಯಾವ ದೇವಸ್ಥಾನದಲ್ಲೂ ನೋಡಿರಲಿಲ್ಲ ಇಲ್ಲಿಗೆ ಬಂದು ಇದನ್ನು ನೋಡಿ ನಮಗೆ ತುಂಬ ಆನಂದ ಆಯಿತು ಕಣ್ತುಂಬಿ ಬಂತು ಅಲ್ಲಿಂದ ನೆಕ್ಸ್ಟು ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದೆವು ಅದು ನಿಷ್ಕಳಂಕ ಮಹಾದೇವ ಅನ್ನೋ ದೇವಸ್ಥಾನ ಒಂದು ಸಮುದ್ರದ ಮಧ್ಯದಲ್ಲಿ ಇರುವ ದೇವಸ್ಥಾನ ಅದು ಆ ಸಮುದ್ರದ ಮಧ್ಯದಲ್ಲಿ ಹೇಗಿದೆ ಅಂತ ಹೇಳಿದರೆ ಆ ದೇವಸ್ಥಾನಕ್ಕೆ ಬೆಳಗ್ಗೆ ಮತ್ತು ಸಾಯಂಕಾಲ ಮಾತ್ರ ಪ್ರವೇಶ ಇರೋದು ಬಾಕಿ ಟೈಮಲ್ಲಿ ಸಮುದ್ರ ಫುಲ್ಲು ಆವರಿಸ್ಕೊಂಡ್ಬಿಟ್ಟಿರುತ್ತೆ ಆ ಸಮುದ್ರ ಆ ಬೆಳಗಿನ ಟೈಮು ಆ ಸಮುದ್ರ ಹೇಗೆ ಜಾಗ ಮಾಡಿಕೊಡುತ್ತೆ ಅಂದರೆ ದೇವಸ್ಥಾನ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನಕ್ಕೆ ಸಮುದ್ರದ ಮೇಲೆ ನಡ್ಕೊಂಡು ಹೋಗಬೇಕು ಸಮುದ್ರದ ಮೇಲಿಂದಲೇ ನಡ್ಕೊಂಡು ಹೋಗಿ ದೇವ್ರ ದರ್ಶನ ಲಿಂಗಗಳಿದೆ ಅಲ್ಲಿ ಜ್ಯೋತಿರ್ಲಿಂಗಗಳಿದೆ ಐದು ತರಹ ಲಿಂಗಗಳಿದೆ ಆ ಲಿಂಗ ದರ್ಶನ ಮಾಡಿಕೊಂಡು ನಾವು ಪುನಃ ವಾಪಸ್ಸು ಬರೋದರೊಳಗೆ ಸಮುದ್ರ ಎಲ್ಲ ಮುಚ್ಕೊಳ್ಳುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆ ಗಂಟ ಮಾತ್ರ ದೇವಸ್ಥಾನ ಪ್ರವೇಶ ಮತ್ತು ಸಂಜೆ ಐದು ಗಂಟೆಯಿಂದ ಹತ್ತು ಗಂಟೆ ಗಂಟ ಮಾತ್ರ ದೇವಸ್ಥಾನದ ಪ್ರವೇಶ ಬಾಕಿ ಟೈಮಲ್ಲಿ ಸಮುದ್ರ ಫುಲ್ಲು ಆವರ್ಸ್ಕೊಂಡ್ಬಿಟ್ಟಿರುತ್ತೆ ಬರೀ ಗೋಪುರ ಮಾತ್ರ ಕಾಣ್ತಾಯಿರುತ್ತೆ ನಮಗೆ ಅದೊಂಥರ ನಮಗೆ ವಿಸ್ಮಯ ಅಂತ ಅನ್ನಿಸ್ತು ಆದರೆ ಅದು ಯಾವ ಥರ ಇದೆ ಅಂದರೆ ನಮಗೆ ಹೇಳೋಕೆ ಅಸಾಧ್ಯ ಈ ಥರನೂ ದೇವಸ್ಥಾನ ಇದೆಯಾ ಈ ಥರನೂ ನಾವು ದರ್ಶನ ಮಾಡ್ತೀವಾ ಸಮುದ್ರದ ಮೇಲೆ ನಡ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡ್ತೀವಿ ಪುನಃ ಸಮುದ್ರ ದೇವಸ್ಥಾನವೇ ಮುಚ್ಕೊಳ್ತೀಯಲ್ಲ ಅನ್ನೋ ಥರ ಇತ್ತು ಅದಂತೂ ತುಂಬ ಖುಷಿಯಾಯಿತು ಅದು ಯಾವ ರೀತಿ ನಮಗೆ ಆಶ್ಚರ್ಯಚಕಿತರಾದೆವು ನಾವು ದೇವ್ರು ಇದ್ದಾನೆ ಅನ್ನೋದಕ್ಕೆ ಒಂದು ಅದೊಂದು ದಾರಿ ದೇವ್ರು ಇದ್ಯಾ ಇಲ್ಲ ಅನ್ನೋ ನಾಸ್ತಿಕರುಗಳಿಗೆಲ್ಲ ಅದೊಂದು ಪಾಠವೇ ಆಗಬಹುದು ಆ ದೇವ್ರ ದರ್ಶನ ಮಾಡ್ಬೇಕವರು ನಾಸ್ತಿಕರಾಗಿದ್ದರೂ ಆಸ್ತಿಕರಾಗೋಗ್ತರೆ ಬೇಕಾದರೆ ಆ ಥರ ದೇವಸ್ಥಾನ ಅದಂತೂ ನೋಡಿ ನಮಗೆ ತುಂಬ ಖುಷಿಯಾಯಿತು ಅದು ಹೇಗೆ ಅಂತ ಹೇಳೋಕೆ ಅಸಾಧ್ಯ ಆಗಿದೆ ಆ ಥರ ಇದೆ ಅದು ಸಮುದ್ರದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದರೆ ನೀರು ಮೇಲೆ ನಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ತುಂಬ ಖುಷಿಯಾಗ್ತಾ ಇತ್ತು ನೀರಲ್ಲಿ ಆಟ ಆಡ್ದಂಗೂ ಆಗೋದು ನಾವು ದೇವಸ್ಥಾನ ಕ್ಕೂ ಹೋಗಿ ದರ್ಶನನೂ ಮಾಡ್ಕೊಂಡು ಬಂದ್ವಿ ಆದ್ರೆ ನಾವು ಹೋಗುವಂಥ ಸಮಯದಲ್ಲಿ ಏನಾಯಿತು ಅಂತ ಅಂದ್ರೆ ಸಮುದ್ರ ಎಲ್ಲ ಮುಚ್ಕೊಂಡ್ಬಿಟ್ಟಿರ್ತವು ಬರೀ ಗೋಪುರ ಮಾತ್ರ ಕಾಣ್ತಾಯಿತ್ತು ನಮಗೆ ಅಯ್ಯೋ ದೇವರೇ ಈ ಥರ ಆಗೋಯ್ತಲ್ಲ ಅಂತ ನಾವು ನಮ್ಮ ಗುರುಗಳನ್ನೆಲ್ಲ ಕೇಳಿದ್ವಿ ಅವರೂನು ಅಯ್ಯೋ ನೋಡೋಣ ಇರಿ ಅಂದ್ಬಿಟ್ಟು ಅಲ್ಲೇ ಅಕ್ಕಪಕ್ಕ ಎಲ್ಲ ವಿಚಾರಿಸ್ಕೊಂಡು ನಾವು ಕೇಳಿದ್ವಿ ಇನ್ನೊಂದು ಅರ್ಧ ಇನ್ನೊಂದು ಅರ್ಧ ಗಂಟೆ ಇರಿಯಪ್ಪಾ ಖಾಲಿಯಾಗುತ್ತೆ ಸಮುದ್ರ ನೀವು ದೇವ್ರ ದರ್ಶನ ಮಾಡ್ಬೋದು ಅಂದರು ಸರಿ ಅಲ್ಲಿ ಸುಮಾರು ಜನ ಸೇರಿದೋರೆಲ್ಲಾ ನೀರು ಮೇಲೆ ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದರು ನಾವು ಹಂಗೆ ಅವರಿಂದ್ಗುಂಟ ನಾವು ನಮ್ಮ ಫ್ರೆಂಡ್ಸೆಲ್ಲ ಸೇರ್ಕೊಂಡು ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಜೊತೆಯೇ ನೀರು ಕಮ್ಮಿಯಾಗ್ತಲೇ ಇದೆ ಅರ್ಧ ದಾರಿಗೆ ಬರೋಗಂಟ ನೀರು ಫುಲ್ಲು ಕಮ್ಮಿ ಆಗೋಗಿ ದೇವಸ್ಥಾನ ಕಾಣಿಸ್ತಾಯಿತ್ತು ನಮಗೆ ಆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಲಿಂಗಗಳನ್ನೆಲ್ಲ ಪ್ರದಕ್ಷಿಣೆ ಹಾಕ್ಸ್ಕೊಂಡು ಬಾ ದೇವಸ್ಥಾನದ ಮೆಟ್ಲು ಹತ್ತಿದ ತಕ್ಷಣ ಫುಲ್ಲು ಸುತ್ತಾ ನೀರು ಕಮ್ಮಿಯೇ ಆಗೋಯಿತು ನೆಲ ಮಾಮೂಲಿ ನೆಲ ಮರುಳಿನ ನೆಲ ಮರುಳಿನ ನೆಲ ಆಗೋಯಿತು ಆ ಥರ ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನಕ್ಕೆ ಎಂಥ ನಾಸ್ತಿಕರು ಬಂದರೂ ಆಸ್ತಿಕರು ಆಗೋದಂತೂ ಗ್ಯಾರಂಟಿ ದೇವ್ರು ಇದ್ದಾನೆ ಅಂತ ನಂಬ್ಕೊಳ್ಬೋದು ಆ ಥರ ಇತ್ತು ಅಲ್ಲಿಂದ ಮುಗಿಸ್ಕೊಂಡು ನಾವು ನಂತರ ಲಾಸ್ಟ್ ದಿವಸ ನಾವು ಬಾಂಬೆಗೆ ಬಂದ್ವಿ ಬಾಂಬೆಲಿ ಎಲ್ಲ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ವಿ ನಾವು ನಮಗೆ ಬೇಕಾದ ಪರ್ಚೇಸ್ಗಳನ್ನೆಲ್ಲ ಮಾಡಿಕೊಂಡ್ವಿ ಎಲ್ಲರೂ ಹುಡುಗರುಗಳೆಲ್ಲ ಬಟ್ಟೆಗಳು ತಗೊಳ್ಳೋದು ಬಟ್ಟೆಗಳು ತಗೊಂಡ್ರು ನಾವು ನಮ್ಮ ಅಪ್ಪ ಅಮ್ಮನಿಗೆ ಬಟ್ಟೆ ತಗೊಂಡ್ವಿ ನಮ್ಮ ಅಕ್ಕನಿಗೆ ನಮ್ಮ ಅಣ್ಣನಿಗೆ ತಮ್ಮನಿಗೆ ಬಟ್ಟೆಗಳು ತಗೊಂಡ್ವಿ ನಮ್ಮ ಫ್ರೆಂಡ್ಸುಗಳು ಎಲ್ಲ ಬಟ್ಟೆಗಳು ತಗೊಂಡ್ರು ತುಂಬ ಕಡಿಮೆ ಕಡಿಮೆ ರೇಟಲ್ಲಿ ಸಿಕ್ಕಿತು ನಮಗೆ ಬಟ್ಟೆಗಳು ಸುಮಾರು ಜನ ಎಲ್ಲ ಬಟ್ಟೆಗಳು ತೊಗೊಂಡ್ರು ಕೆಲವರು ಅಕ್ಕನ ಮಕ್ಕಳಿಗೆ ಅಣ್ಣನ ಮಕ್ಕಳಿಗೆ ಅಂದ್ಬಿಟ್ಟು ಗೊಂಬೆಗಳು ಬೊಂಬೆಗಳು ಆ ಥರದ್ದೆಲ್ಲ ತಗೊಂಡರು ಎಲ್ಲರೂ ತೊಗೊಂಡರು ಲಾಸ್ಟ್ ದಿವಸ ಹತ್ತನೇ ದಿವಸ ನಾವು ಬೆ ರಾತ್ರಿ ಹತ್ತು ಗಂಟೆಗೆ ಬೆಂಗಳೂರಿಗೆ ಬಂದೆವು ಬಂದೆವು ಬಾಂಬೆಯಿಂದ ನಾವು ಬೆಂಗಳೂರಿಗೆ ಟ್ರೈನಲ್ಲೇ ಬಂದವು ಅದು ಎರಡು ದಿವಸ ಆಯಿತು ಟ್ರೈನಲ್ಲೇ ಎರಡು ದಿವಸ ಬಂದು ಒಂದೂವರೆ ದಿವಸಕ್ಕೆ ಬಂದು ಇಳಿದೆವು ಬೆಂಗಳೂರಿಗೆ ಬಂದು ಹತ್ತು ಗಂಟೆಗೆ ಇಳಿದೆವು ಬೆಂಗಳೂರಿಂದ ಪುನಃ ಮತ್ತೆ ನಮಗೆ ಅಲ್ಲಿಂದ ವೆಹಿಕಲ್ ಮಾಡಿ ನಮ್ಮ ಗುರುಗಳೆಲ್ಲ ಸೇರಿ ಕೊಳ್ಳೇಗಾಲಕ್ಕೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದೆವು ಬಂದು ತುಂಬ ಈ ಪ್ರವಾಸ ಹೇಗಿತ್ತು ಅಂತ ಅಂದ್ರೆ ನಾವು ನೋಡಿಲ್ಲದೇ ಇರುವಂಥ ದೇಶಕ್ಕೆ ಹೋಗಿದ್ವು ಗುಜರಾತ್ ನಾವು ನೋಡಿರಲಿಲ್ಲ ಭಾರತದ ಭೂಪಟದಲ್ಲಿ ಗುಜರಾತ್ ಅಂತ ನಾವು ಗುರುತಿಸ್ತಾ ಇದ್ವಿ ಆದರೆ ನಾವೀಗ ಗುಜರಾತ್ಗೆ ಹೋಗಿ ಎಲ್ಲ ದೇವ್ರ ದರ್ಶನಗಳ್ನ ಮಾಡಿಕೊಂಡು ಎಲ್ಲ ತುಂಬ ಚೆನ್ನಾಗಿತ್ತು ನಾವು ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಹೋದರೆ ಈ ಥರ ಪ್ರವಾಸಗಳ್ಗೆ ಹೋಗ್ಬಕಪ್ಪಾ ಒಳ್ಳೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋದ್ರು ನಮಗೆ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಟ್ರಿಪ್ ಅಂತೂ ತುಂಬ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಅಂತ ಖುಷಿಯಿಂದ ಎಲ್ಲರೂ ಹೋಗಿ ಬಂದೆವು ಬಂದೆವು ತುಂಬ ಖುಷಿಯಾಯಿತು ಎಲ್ಲರೂ ಇದೊಂದು ನಮ್ಮ ಮೆಮೊರಿಗೆ ಮೆಮೊರಿಲಿ ಇಟ್ಕೊಳ್ತಾ ಇದ್ದೀವಿ ತುಂಬನೇ ಫೋಟೋಗಳೆಲ್ಲ ತಗೊಂಡಿದ್ವಿ ಈಗಲೂ ಆ ಫೋಟೋಗಳೆಲ್ಲ ಇದೆ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡಿದಾಗ ನಾವು ಈ ಪ್ರವಾಸದ ಬಗ್ಗೆಯೇ ಮಾತಾಡ್ತಿರ್ತೀವಿ ನಾವು ಅಲ್ಲೋಗಿದ್ವಲ್ಲ ಅದು ಎಷ್ಟು ಚೆನ್ನಾಗಿತ್ತು ಇಲ್ಲೋಗಿದ್ವಲ್ಲ ಎಷ್ಟು ಚೆನ್ನಾಗಿತ್ತು ಅಲ್ವ ಅಂತ ಈ ಪ್ರವಾಸದ ಬಗ್ಗೆಯೇ ಮಾತಾಡಿ ಮುಕ್ಕಾಲು ಬಾ ಅರ್ಧ ಭಾಗ ಈ ಪ್ರವಾಸದ ಬಗ್ಗೆಯೇ ಮಾತಾಡ್ತೀವಿ ತುಂಬ ಚೆನ್ನಾಗಿತ್ತು ಆ ಫೋಟೋಗಳು ಸಹ ನನ್ನ ಹತ್ರ ಇನ್ನೂ ಇದೆ ಆದ್ದರಿಂದ ಈ ನಾವು ಕಾಲೇಜು ದಿನಗಳಲ್ಲಿ ಇವು ಸ್ಕೂ ಬಾಲ್ಯದ ದಿನಗಳೇ ಶಾಲೆಯಲ್ಲಿ ಇರೋದಕ್ಕಿಂತ ನಾವು ಕಾಲೇಜಿನಲ್ಲಿ ಹೋಗಿದ್ದು ಬಂದ ಪ್ರವಾಸ ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿದ್ವಿ ತುಂಬ ಖುಷಿಯಾಯಿತು ಈಗ ಟೀಚರ್ಸ್ಗಳು ನಮ್ಮನ್ನ ಕೇಳ್ತಾರೆ ಇದೇ ರೀತಿ ಪ್ರವಾಸಕ್ಕೆ ಹೋಗೋಣ ಬರ್ತೀರಾ ಅಂತ ನಾವು ಖುಷಿಯಾಗಿ ಬರ್ತೀವಿ ಸರ್ ಕರ್ಕೊಂಡು ಹೋಗಿ ಸರ್ ನೀವೆಲ್ಲಿಗೆ ಕರ್ಕೊಂಡು ಹೋದ್ರು ನಾವು ಬರ್ತೀವಿ ಇದೇ ಥರ ಪ್ಲೇಸ್ ಗುಜರಾತ್ ಕಂಡಾಗೆ ಮಹಾರಾಷ್ಟ್ರನೋ ಮಧ್ಯ ಪ್ರದೇಶನೋ ಆ ಥರ ಜಾಗಕ್ಕೆಲ್ಲ ಕರ್ಕೊಂಡು ಹೋಗಿ ಸರ್ ನಾವು ಬರ್ತೀವಿ ಖಂಡಿತ ನಾವೆಲ್ಲರೂ ಬರ್ತೀವಿ ಅಂತ ಹೇಳಿದ್ದೀವಿ ಮುಂದಿನ ಪ್ರವಾಸ ಯಾವಾಗ ಹಾಕ್ತಾರೆ ಏನು ಎತ್ತ ಅಂತ ನಮಗೆ ಗೊತ್ತಿಲ್ಲ ಆ ಪ್ರವಾಸ ಆಗಿದ್ದ ತಕ್ಷಣ ಖಂಡಿತ ನಾವು ಫ್ರೆಂಡ್ಸ್ಗಳೆಲ್ಲ ಸೇರಿ ಎಲ್ಲರೂ ಸೇರಿ ನಾವು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಇದು ನನ್ನ ಪ್ರವಾಸದ ಒಂದು ಒಂದು ಚಿಕ್ಕ ಅನಿಸಿಕೆ